ತೊಂಬತ್ತೊಂದು ಸಾವಿರದ ನಾನೂರ ಎಂಬತ್ತೊಂದು ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪತ್ತ್ಮೂರು ಸಾವಿರದ ಮೂನ್ನೂರ ಎಪ್ಪತ್ತೇಳು ಏಳು ಲಕ್ಷದ ಒಂದು ಸಾವಿರದ ಒಂಬೈನೂರ ಒಂಬತ್ತು ಎಂಟು ಲಕ್ಷದ ಎಂಬತ್ತಾರು ಸಾವಿರದ ನೂರ ಎಂಬತ್ತನಾಲ್ಕು ಒಂಬತ್ತು ಲಕ್ಷದ ಹದಿನಾಲ್ಕು ಸಾವಿರದ ನೂರ ನಾಲ್ಕು ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಆರುನೂರ ಐವತ್ತೈದು